ನಾನು ಮಾಡಲು ಪ್ರಯತ್ನಿಸಿದ ಅತ್ಯಂತ ಕಷ್ಟಕರ ಅಡುಗೆ ಅಂದರೆ ಅದೂ ಚಿಕನ್ ಬಿರಿಯಾನಿ ನನಗೆ ಚಿಕನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅದನ್ನು ನಾನೇ ನಮ್ಮಮ್ಮ ಮಾಡ್ಕೊಳ್ತಾ ಮಾಡ್ಕೊಡ್ತಾ ಇದ್ದರು ಯಾವಾಗ್ಲೂ ನಾನು ತಿಂತಾಯಿದ್ದೆ ಸೊ ಒಂದಿನ ನನ್ಗೆ ಅನ್ನಿಸ್ತು ನಾನೇ ಮಾಡಬೇಕಲ್ಲ ನಾನೇ ಟ್ರೈ ಮಾಡ್ತೀನಿ ನಮ್ಮಮ್ಮ ಅಷ್ಟು ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡ್ತಾಯಿದ್ದರು ಹಾಗಾಗಿ ನಾನು ಮಾಡಬೇಕು ಅಂತ ನನಗೂ ಆಸೆ ಆಯಿತು ಹಾಗಾಗಿ ನಾನೂ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ಬಿರಿಯಾನಿನ ಮಾಡೋಕ್ಕೆ ಅಂತ ಒಂದು ದಿನ ಟ್ರೈ ಮಾಡಿದೆ ಬಟ್ ಅದು ತುಂಬ ನನಗೆ ರಿಸ್ಕ್ ಅಂತ ಅನ್ನಿಸಿತು ತುಂಬ ಕಷ್ಟ ಅಂತ ಅನ್ನಿಸಿತು ಯಾಕಂತ ಅಂದರೆ ಅದು ತುಂಬ ಇಂಗಿಡಿಯನ್ಸ್ನ ಇಂಗ್ರೀಡಿಯನ್ಸ್ ಬೇಕಾಗಿತ್ತು ಆ ಅಡುಗೆಗೆ ಹಾಗಾಗಿ ಅದು ನಮಗೆ ತುಂಬ ಕಷ್ಟ ಅನ್ನಿಸಿತು ಮತ್ತು ಕೆಲವು ಪದಾರ್ಥಗಳು ಹಾಗೆ ರುಬ್ಕೊಳ್ಬೇಕಾಗಿತ್ತು ನೀಟಾಗಿ ಒಗ್ಗರಣೆ ಕೊಡಬೇಕಿತ್ತು ಮಾಂಸನ ಹದವಾಗಿ ಬೇಯಿಸ್ಬೇಕಾಗಿತ್ತು ಹದವಾಗಿ ಬೇಯಿಸ್ಬೇಕಾಗಿತ್ತು ಅದಕ್ಕೆ ತಕ್ಕಂತಹ ಮಸಾಲ ಹಾಕ್ಬೇಕಿತ್ತು ಮತ್ತು ಚೆನ್ನಾಗಿ ಬೇಯ್ಸಿ ಉಟ್ಟು ಎಲ್ಲ ಆದ್ಮೇಲೆ ನೀಟಾಗಿ ಇದಾಗೆ ಬೇಕಾದಷ್ಟು ನೀರು ಉಪ್ಪು ಖಾರ ಕೆಲವು ಮಸಾಲ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಬೇಯಿಸ್ಬೇಕಾಗಿತ್ತು ಹಾಗಾಗಿ ಅದೂ ಹದವಾಗಿ ಬರಬೇಕು ತುಂಬ ರುಚಿಕರವಾಗಿ ಬರಬೇಕಿತ್ತು ಅಕ್ಕಿ ಮಾಂಸ ಎರಡೂ ಹದವಾಗಿ ಬೆಂದಿರಬೇಕಿತ್ತು ಅದ್ರ ಅಳ್ತೆಯೂ ಕೂಡ ಸರಿಯಾಗಿ ಹಾಕ್ಬೇಕಾಗಿತ್ತು ನಂಗೆ ಸರಿಯಾಗಿ ಗೊತ್ತಾಗಲಿಲ್ಲ ತುಂಬ ಕಷ್ಟ ಆಯಿತು ಹೇಗೋ ಮಾಡ್ಬಿಟ್ಟೆ ಸ್ಟಾಟಿಂಗು ಅಂದರೆ ಆಮೇಲೆ ಮಾಡ್ತಾ ಆಮೇಲೆ ಅದು ತುಂಬ ಕಷ್ಟ ಆಯಿತು ನನಗೆ ಬಟ್ ಆ ತಿಂಡಿ ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ತುಂಬ ಕಷ್ಟ ಆಗೋಯಿತು ಮಾಡೋದಕ್ಕೆ ನೆಕ್ಷ್ಟು ಅದರಿಂದ ನಾನು ನೆಕ್ಷ್ಟು ಹೆಂಗೆ ಕಲ್ತ್ಕೊಂಡೆ ಅಂತ ಅಂದ್ರೆ ಮೊದಲು ಮಾಡಿದೆ ಸುಮಾರು ತು ಸುಮಾರಾಗಿ ಬಂತು ಅದು ಅಷ್ಟೊಂದು ಟೇಶ್ಟಿಯಾಗಿ ಬರಲಿಲ್ಲ ನಮ್ಮ ತಾಯಿ ಮಾಡುವಷ್ಟು ಟೇಶ್ಟಿಯಾಗಿ ಬರಲಿಲ್ಲ ಅಡುಗೆ ಸುಮಾರಾಗಿ ಒಂದು ನಾರ್ಮಲಾಗಿ ಪಲಾವು ಥರ ಬಂತು ಅಷ್ಟೇ ಬಟ್ ಪ್ರಾಪರ್ ಚಿಕನ್ ಬಿರಿಯಾನಿ ಥರ ಬರಲಿಲ್ಲ ಸೊ ಅನುಭವ್ದಿಂದ ನಾನೇನು ಕಲಿತೆ ಅನ್ನಂದ್ರೆ ಅಡುಗೆನ ಹೇಗೆ ಮಾಡಬೇಕು ಮೊದಲು ಏನೆಲ್ಲ ಸಾಮಾನು ಪದಾರ್ಥಗಳನ್ನ ಜೋಡಿಸ್ಕೊಳ್ಬೇಕು ಏನೇನು ಬೇಕು ಹೇಗೆ ಅದನ್ನು ನಾವು ಪ್ರಿಪೇರ್ ಮಾಡಬೇಕು ಫಶ್ಟು ಏನೇನು ಮಸಾಲೆಗಳನ್ನ ರುಬ್ಕೊಳ್ಬೇಕು ಎಷ್ಟು ತರಕಾರಿಗಳು ಆಗಿರ್ಬೋದು ತರಕಾರಿಗಳ್ನ ಕಟ್ ಮಾಡ್ಕೊಳ್ಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೋಟೊ ಹಾಗೆ ಪುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪ್ರತಿಯೊಂದನ್ನು ಹೇ ಎಷ್ಟೆಷ್ಟು ಎಷ್ಟು ಬೇಕು ಒಂದು ಕೆ ಜಿ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಅಂತ ತಿಳ್ಕೊ ತಿಳ್ಕೊಂಡು ಕಟ್ ಮಾಡಿ ಇಟ್ಕೊಳ್ಬೇಕಾಗಿತ್ತು ಕಟ್ ಮಾಡಿ ಇಟ್ಕೊಳ್ಬೇಕಾಗಿತ್ತು ಆನಂತರ ಅದಕ್ಕೆ ಬೇಕಾದಷ್ಟು ಎಣ್ಣೆ ಹದವಾದಂಥ ಎಣ್ಣೆ ಉಪ್ಪು ಎಲ್ಲನೂ ಫಶ್ಟ್ ನಾವು ಏನೇ ಏನೇ ಅಡುಗೆ ಮಾಡಬೇಕಿದ್ರು ಮೊದಲು ಪೂರ್ವ ತಯಾರಿ ಬೇಕು ಹಾಗೆ ಮೊದಲು ಯಾರಾದ್ರೂ ಅದನ್ನು ಆ ತಿಂಡಿನ ಅಥ್ವಾ ಆ ಅಡುಗೆನ ಮಾಡ್ತಿರಬೇಕಾದ್ರೆ ನಾವು ಅದನ್ನು ನೋಡ್ಕೊಳ್ಬೇಕು ಸರಿಯಾದ ರೀತಿಲಿ ನೋಡಿಕೊಂಡು ಯಾವ್ದು ಯಾವ ಪದಾರ್ಥ ಆದ್ಮೇಲೆ ಯಾವ ಪದಾರ್ಥನ ಹಾಕಿ ಮಿಶ್ರಣ ಮಾಡ್ತಾರೆ ಅನ್ನೋದನ್ನು ಕರೆಕ್ಟಾಗಿ ನೋಡಿಕೊಂಡು ಆನಂತರ ನಾವು ಆನಂತರ ನಾವು ಅದನ್ನ ನೋಡ್ಕೊಳ್ಬೇಕಾಗಿತ್ತು ನೋಡಿಕೊಂಡು ಮೊದಲು ಕಲ್ತ್ಕೊಳ್ಬೇಕಾಗಿತ್ತು ಅಂತ ನಾನು ತಿಳ್ಕೊಂಡೆ ಫಶ್ಟು ಏನೇ ಮಾಡಿದ್ರು ನೋಡ್ಕೊಂಡು ತಿಳ್ಕೊಳ್ಬೇಕು ಕರೆಕ್ಟಾಗಿ ಆಮೇಲೆ ನಾವು ಅವರಿಗೆ ಹೇ ಅಡುಗೆ ಮಾಡೋರಿಗೆ ಸಲ್ಪವಾದ್ರೂ ಸಹಾಯ ಮಾಡಬೇಕಾಗಿತ್ತು ಸ್ವಲ್ಪ ಸಹಾಯ ಮಾಡಬೇಕು ಅಂದರೆ ನೀಟಾಗಿ ಯಾವ್ಯಾವ ಪದಾರ್ಥ ಬೇಕು ಅಂತ ನಾವು ತಿಳ್ಕೊಳ್ಬೇಕು ಒಂದು ಕೆಜಿಗೆ ಹೆಚ್ಚು ತರಕಾರಿ ಹೆಚ್ಚು ಈರುಳ್ಳಿ ಹಾಕೋದು ಆಗಿರ್ಬೋದು ಹೆಚ್ಚು ಎಣ್ಣೆ ತುಪ್ಪ ಹಾಕಿರೋದ್ರಿಂದ ಅಡುಗೆ ಹದ್ಗೆಟ್ಟು ಹೋಗುತ್ತೆ ತಿನ್ನೋರಿಗೂ ಇಷ್ಟ ಆಗೋಲ್ಲ ಯಾವುದೇ ಅಡುಗೆ ಪದಾರ್ಥ ಮಾಡಬೇಕಂದ್ರು ನಾವು ಅಚ್ಚುಕಟ್ಟಾಗಿ ನೀಟಾಗಿ ಕರೆಕ್ಟಾಗಿ ತಿಳ್ಕೊಂಡು ನಾವು ಮಾಡಬೇಕಾಗುತ್ತೆ ಹಾಗಾಗಿ ಅದನ್ನು ತಿಳ್ಕೊಂಡು ಮಾಡಬೇಕು ಅಂತ ನಾನು ಕಲಿತ್ಕೊಂಡೆ ಮತ್ತು ಅದಕ್ಕೆ ಏನೇನು ಬೇಕು ಅಂತ ಪೂರ್ವ ತಯಾರಿ ಮಾಡ್ಕೊಳ್ಬೇಕು ಎಲ್ಲವೂ ರೆಡಿ ಮಾಡಿ ಇಟ್ಕೊಳ್ಬೇಕು ಆನಂತರ ನಾವು ಮಾಡೋದಕ್ಕೆ ಯಾವ ಪಾತ್ರೆ ಬೇಕು ಎಷ್ಟು ನೀರು ಹಾಕಬೇಕು ಎಷ್ಟು ಉಪ್ಪು ಹಾಕಬೇಕು ಎಷ್ಟು ಖಾರಗಳ ಖಾರ ಹಾಕಬೇಕು ಅನ್ನೋದನ್ನು ತಿಳ್ಕೊಂಡೆ ಮತ್ತು ಒಂದು ಕೆ ಜಿ ಅಕ್ಕಿ ಹಾಕಬೇಕು ಅಂದರೆ ಎಷ್ಟು ಚಿಕನ್ ಬಿರಿಯಾನಿ ಮತ್ತು ಅದಕ್ಕೆ ಕೇವಲ ಬರೀ ಚಿಕನ್ ಬಿರಿಯಾನಿ ಮಾಡ್ದ್ರೆ ಸಾಲೋಲ್ಲ ಅದನ್ನ ನೆಂಚ್ಕೊಳ್ಳೋಕ್ಕೆ ಏನು ಬೇಕು ಅದನ್ನು ಮಾಡಬೇಕು ಅಂತಲೂ ತಿಳ್ಕೊಂಡೆ ಅದಕ್ಕೆ ಅದ್ಭುತವಾಗಿ ಕೆಲವೊಂದು ಅಡುಗೆ ಮನೆ ಅಂಥ ಕೆಲವು ನಿಯಮಗಳನ್ನ ನೀಟಾಗಿ ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕು ಅನ್ನೋದನ್ನು ನಾನು ಕಲಿತ್ಕೊಂಡೆ ಒಂದು ಯಾವುದೇ ಚಿಕನ್ ಬಿರಿಯಾನಿ ಆಗಿರ್ಬೋದು ಅಥ್ವಾ ಬೇರೆ ಯಾವುದೇ ಅಡುಗೆ ಆಗಿರ್ಬೋದು ಒಂದು ಟೀ ಆಗಿರ್ಬೋದು ಒಂದು ಕಾಫಿ ಆಗಿರ್ಬೋದು ಏನೇ ಮಾಡಿದ್ರೂ ಕೂಡ ನಾವು ಅದನ್ನ ಅದ್ಭುತವಾಗಿ ನೀಟಾಗಿಯೇ ಮಾಡೋದನ್ನು ಫಶ್ಟು ಯಾರಾದ್ರೂ ಚೆನ್ನಾಗೇ ಮಾಡೋವ್ರನ್ನು ಮಾಡೋದನ್ನು ನೋಡಬೇಕು ನೋಡ್ಕೊಂಡು ಆದ್ಮೇಲೆ ಅವ್ರ ಹತ್ರ ಮೊದಲು ಕೂತ್ಕೊಂಡು ಕೇಳಬೇಕು ಇದನ್ನು ಯಾವ ರೀತಿ ಮಾಡಬೇಕು ಯಾವ್ಯಾವ ಪದಾರ್ಥ ಹಾಕಬೇಕು ಅಂತ ಕೇಳ್ಕೊಳ್ಬೇಕು ತಿಳ್ಕೊಂಡು ಆನಂತರ ನಾವೇ ಮಾಡೋದಕ್ಕೆ ಮುಂದಾಗಬೇಕು ಮುಂದಾದಾಗ್ಲೂ ಕೂಡ ಮೊದಲನೇ ಬಾರಿ ಅದು ಸರಿ ಬರದೇ ಇರ್ಬೋದು ಎರಡನೇ ಬಾರಿ ಸರಿ ಬರದೇ ಇರ್ಬೋದು ಮೂರನೇ ಬಾರಿ ಅದು ಸರಿ ಬಂದೇ ಬರುತ್ತೆ ಕರೆಕ್ಟಾಗಿ ಆಗಿಯೇ ಆಗುತ್ತೆ ಒಬ್ಬೊಬ್ಬರ ಕೈರುಚಿ ಒಂದೊಂಥರ ನಮ್ಮ ಕೈರುಚಿ ಬೇರೆ ಥರನೇ ಬರ್ಬೋದು ಅವರ ಕೈ ರುಚಿ ಬೇರೆ ಥರನೇ ಇರ್ಬೋದು ಬೇರೆ ಥರನೇ ಇರ್ಬೋದು ಹಾಗಾಗಿ ನಮ್ಮ ಕೈರುಚಿಯಲ್ಲಿ ಇರುವಂತಹ ಅಡುಗೆ ಕೂಡ ಒಂದು ಡಿಫ್ರೆಂಟಾಗಿ ಇರುವಂಥ ಒಂದು ಟೇಶ್ಟನ್ನು ಕೂಡ ಕೊಡುತ್ತೆ ಅಂತ ಅಂತ ತಿಳ್ಕೊಳ್ಬೋದು ಹಾಗಾಗಿ ನಾನು ಈ ಥರ ಕೆಲವೊಂದು ಪಾಠಗಳನ್ನ ಕಲಿತೆ ಅಡುಗೆ ಕಲಿಯೋದು ತುಂಬ ಕಷ್ಟ ಅಂತ ಅಂತಾರೆ ಬಟ್ ಅದನ್ನ ತುಂಬ ಇಷ್ಟಪಟ್ಟರೆ ಅಡುಗೆಯಂಥ ಅದ್ಭುತವಾದಂಥ ಇನ್ನೊಂದು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು ಮನುಷ್ಯನಿಗೆ ಏನಿದ್ರೂ ಊಟ ತುಂಬ ಮುಖ್ಯ ರುಚಿಕರ ಊಟ ಮಾಡಿದರೆ ಯಾವ ಮನ್ ಯಾವ ಮನುಷ್ಯ ಕೂಡ ಉಲ್ಲಾಸಗೊಳ್ತಾನೆ ತುಂಬ ಖುಷಿಪಡ್ತಾನೆ ಒಳ್ಳೆ ಊಟ ನೋಡಿದರೆ ಹಾಗೇ ಮಾಡೋರನ್ನೂ ಕೂಡ ಅಷ್ಟೇ ಇಷ್ಟಪಡ್ತಾನೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರು ಅಂತ ಮತ್ತೆ ಮತ್ತೆ ಅದನ್ನು ಕೇಳಿ ಅಡುಗೆ ಮಾಡಿಸ್ಕೊಳ್ತಾನೆ ಹಾಗಾಗಿ ನಾವು ನೀಟಾಗಿ ಅಡುಗೆನ ಮಾಡೋದನ್ನು ಕಲಿಬೇಕು ಕಲಿಬೇಕಾಗುತ್ತೆ ಅದರಿಂದ ಕೆಲವೊಂದು ನಾನು ಅದೇ ನಾನು ಹೇಳ್ದಂತೆ ನಾನು ತುಂಬ ಕಷ್ಟಪಟ್ಟಿದ್ದು ಅಂದರೆ ಅದೂ ಚಿಕನ್ ಬಿರಿಯಾನಿ ಮಾಡೋಂತಹ ಒಂದು ಆ ಅಡುಗೇನೆ ಹಾ ತುಂಬ ಇಷ್ಟ ಆಗಿರೋದರಿಂದ ನಮ್ಮ ತಾಯಿ ಮಾಡ್ಕೊಡ್ತಿರೋದ್ರಿಂದ ನಾನು ಮತ್ತೆ ನಾನು ಯಾಕೆ ಮಾಡಬಾರ್ದು ಅಂತ ಆಸೆ ಹುಟ್ಟಿ ನಾನು ಮತ್ತೆ ಮಾಡದೇ ಆದರೆ ಅದು ತುಂಬ ಕಷ್ಟ ಅಂದರೆ ಕಷ್ಟ ಆಯಿತು ಕೈಯ್ಯೆಲ್ಲ ಸುಟ್ಕೊಂಡ್ಬಿಟ್ಟೆ ಆಮೇಲೆ ಸರಿಯಾಗಿ ಆಗಿ ನೀರು ಸರಿಯಾಗಿ ಹಾಕಲಿಲ್ಲ ಒಗ್ಗರಣೆಯೆಲ್ಲ ಕರೆಕ್ಟಾಗಿ ಹಾಕೋಕೆ ಆಗಲಿಲ್ಲ ಸೀದೋಗಿ ಬಿಡ್ತಾಯಿತ್ತು ಹಾಗಾಗಿ ಇನ್ನಿದು ಏನೇ ಇದ್ರೂ ಅಡುಗೆ ಮಾಡೋರಿಗೆ ಪ್ರಮುಖವಾಗಿ ಬೇಕಾಗಿರೋದು ಅಂದ್ರೆ ತಾಳ್ಮೆ ತಾಳ್ಮೆ ಅನ್ನೋದು ಅಡುಗೆ ಮಾಡೋರು ಪ್ರತಿಯೊಬ್ರಿಗೂನು ಇರಬೇಕು ತಾಳ್ಮೆಯಿಂದ ಇದ್ದರ ಮತ್ತು ಒಳ್ಳೆ ಮನ್ಸು ಇರಬೇಕು ಖುಷಿ ಖುಷಿಯಿಂದ ನಾವು ಅಡುಗೆ ಮಾಡಬೇಕು ಆಗ ನಾವು ಎಷ್ಟು ಖುಷಿಯಿಂದ ಅಡುಗೆ ಮಾಡ್ತೀವೊ ಆ ಅಡುಗೆ ಕೂಡ ಅಷ್ಟೆ ಸ್ವಾದಭರಿತವಾಗಿ ಹಾಗೇ ರುಚಿಕರವಾಗಿ ಇರುತ್ತದೆ ರುಚಿಕರವಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಷ್ಟೊಂದು ನಾನು ತುಂಬ ಕಷ್ಟಪಡಬೇಕಾಯ್ತು ಆ ಅಡುಗೆನ ಮಾಡೋಕ್ಕೆ ಹಾಗೋ ಹೀಗೋ ಹೇಗೋ ಮಾಡಿ ಹಾ ಕಷ್ಟಪಟ್ಟು ಇಷ್ಟಪಟ್ಟು ಬಿರಿಯಾನಿನ ನಾನು ಪ್ರಿಪೇರ್ ಮಾಡಿದೆ ಆದ್ರೂ ಅದು ಒಂದು ರೇಂಜಿಗೆ ಪರ್ವಾಗಿಲ್ಲ ಆದರೆ ನಮ್ಮ ತಾಯಿ ಮಾಡುವಷ್ಟು ಚೆನ್ನಾಗಿರಲಿಲ್ಲ ಹಾಗೇ ಮತ್ತು ಅದರಿಂದ ಅನುಭವ್ದಿಂದ ನಾನು ಅದೇ ನಮ್ಮಮ್ಮ ಮಾಡೋದನ್ನು ಫಶ್ಟ್ ಕಲಿಬೇಕು ನೋಡ್ಕೊಳ್ಬೇಕು ಒಂದು ಸಲ ಅಲ್ಲ ಎರಡು ಸಲ ಮೂರು ಸಲ ಮಾಡ್ತಾಯಿದ್ರೆ ಅದು ಆಟೋಮೇಟಿಕ್ಕಾಗಿ ನಮಗೆ ಗೊತ್ತಾಗುತ್ತೆ ಕಲ್ತ್ಕೊಳ್ಬೋದು ನಾವು ಅನ್ನೋದನ್ನು ನಾನು ತಿಳ್ಕೊಂಡೆ ನಾನು ಹಾಗಾಗಿ ಅಡುಗೆನ ಒಂದೇ ಸಲ ಮಾಡಿದರೆ ಅದು ಫರ್ಪೆಕ್ಟಾಗಿ ಬರೋದಿಲ್ಲ ನಾವು ಕೆಲ್ವೊಂದು ಸಲ ಅದನ್ನು ಅಭ್ಯಾಸ ಮಾಡ್ತಾಯಿರಬೇಕು ಅಭ್ಯಾಸ ಮಾಡ್ತಾಯಿರಬೇಕು ಮಾಡ್ತಾ ಮಾಡ್ತಾ ದಿನ ಅಡುಗೆ ಮಾಡ್ತಾ ಮಾಡ್ತಾ ಅದು ನಮಗೆ ರೂಢಿ ಆಗುತ್ತೆ ರೂಢಿಯಾದ್ದರಿಂದ ನಾವು ಯಾವುದೇ ಅಡುಗೆ ಮಾಡಿದ್ರೂ ನಮಗೆ ಕಷ್ಟ ಅಂತ ಅನ್ಸೋದಿಲ್ಲ ಅದು ಈಝಿಯಾಗುತ್ತೆ ನಮ್ಮ ಕೈಯ್ಯಿಂದ ನಾವೇ ಹೊಸ ಹೊಸ ಅಡುಗೆಗಳ್ನ ಅಡುಗೆಗಳ್ನ ಪದಾರ್ಥಗಳ್ನ ತಿಂಡಿ ತಿನಿಸುಗಳನ್ನ ಕೂಡ ನಾವು ತಯಾರು ಮಾಡ್ಬೋದು ಹಾಗೇ ದಿನ ಅಡುಗೆ ಅಡುಗೆ ಮಾಡೋದು ಒಂದು ಕಲೆ ಒಂದು ಕಲೆ ಅದು ಎಲ್ರಿಗೂ ಒಲಿಯೋಲ್ಲ ನಾವು ಕಷ್ಟ ಇಷ್ಟಪಟ್ಟು ಅದನ್ನು ಒಲ್ಸ್ಕೊಳ್ಬೇಕು ತಿಳಿ ಆಸಕ್ತಿ ಅನ್ನೋದು ಇರಬೇಕು ಅಡುಗೆ ಕಲಿಯೋದ್ರಲ್ಲಿ ಆಸಕ್ತಿ ಅನ್ನೋದು ಇರಬೇಕು ಮೊದಲ್ನೇದಾಗಿ ಆಸಕ್ತಿ ಇದ್ದರೆ ನಾವು ಯಾವ ರೀತಿಯಾದಂತಹ ಅಡುಗೆಯಾದ್ರೂ ಸರಿ ಮಾಡ್ಬೋದು ನಮ್ಮ ಕೈಯ್ಯಲ್ಲಿ ಸ್ವತಃ ನಾವೇ ಹೊಸ ಹೊಸ ರುಚಿಗಳನ್ನು ಕೂಡ ಕಂಡಿಡಿಬೋದು ಈಗ ಕಂಡಿಡಿಬೋದು ಹಾಗಾಗಿ ನಾನು ಇಷ್ಟೆಲ್ಲ ಅನುಭವಗಳ್ನ ಕಲಿತೆ ಆದ್ದರಿಂದ ಒಟ್ಟಿನಲ್ಲಿ ಆ ತಿಂಡಿಗಳ ಯಾವುದೇ ತಿಂಡಿ ಆದ್ರೂ ಸರಿ ನಾವು ಮಾಡ್ತೀವಿ ಅಂತ ಪಣ ತೊಟ್ಟಮೇಲೆ ಅದನ್ನು ಕಷ್ಟಕರ ಮೊದಲೇ ಸ್ಟಾರ್ಟಿಂಗು ಎಲ್ಲರಿಗೂ ಕಷ್ಟವೇ ಆಗುತ್ತೆ ಮಾಡ್ತಾ ಮಾಡ್ತಾ ಮಾಡ್ತಾ ಅದು ನಮಗೆ ಸುಲಭವಾಗಿ ಹೋಗುತ್ತೆ ಮಾಡ್ತಾ ಮಾಡ್ತಾ ಅದು ನಮಗೆ ಸುಲಭ ಆಗುತ್ತೆ ಹಾಗೇ ನಾನು ಕೊನೆದಾಗಿ ಈ ಚಿಕನ್ ಬಿರಿಯಾನಿ ಮಾಡೋದನ್ನು ಕಲಿತ್ಕೊಂಡೆ ಮೊದಲನೇ ಸಲ ಮಾಡಿದಾಗ ಸರಿ ಬರಲಿಲ್ಲ ಎರಡನೇ ಸಲ ಪರ್ವಾಗಿಲ್ಲ ಮೂರನೇ ಸಲ ಇನ್ನೂ ಚೆನ್ನಾಗಿ ಬಂತು ಹೀಗೆ ಈವಾಗ ಚೆನ್ನಾಗಿ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ ಬಟ್ ಮೊದಲನೇ ಸರಿ ಕಷ್ಟ ಅಂದರೆ ತುಂಬ ಕಷ್ಟ ಆಗೋಯಿತು ಗೊತ್ತಾಗಲಿಲ್ಲ ಕೆಲ್ವೊಂದು ಪದಾರ್ಥಗಳ್ನೆಲ್ಲ ಮಿಸ್ ಮಾಡಿಬಿಟ್ಟಿದ್ದೆ ಗೊತ್ತಾಗ್ತಾ ಇರಲಿಲ್ಲ ಕೆಲ್ವೊಂದು ಸೊಪ್ಪುಗಳೆಲ್ಲ ಹಾಕೋದೆಲ್ಲ ಮರ್ತ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಎಲ್ಲನೂ ಕಲಿತ್ಕೊಂಡೆ ಮೊದಲು ಏನೇನು ಬೇಕು ಅನ್ನೋದನ್ನು ನಾನು ಪೂರ್ವ ತಯಾರಿ ಮಾಡ್ಕೊಳ್ತಿದೆ ಅಡ್ಗೆಗೆ ಏನೇನು ಬೇಕು ಅಂತ ತಯಾರಿ ಮಾಡಿಕೊಂಡು ಈಗ ನೆಕ್ಶ್ಟ್ ಸಲದಿಂದ ನಾನು ಎಲ್ಲ ತಯಾರಿ ಮಾಡಿಕೊಂಡು ಯಾವ್ಯಾವ ಪದಾರ್ಥ ಬೇಕು ಅಂತ ಎತ್ತಿಟ್ಕೊಂಡು ಆನಂತರ ಅದನ್ನು ಮೊದಲನೇದಾಗಿ ಫಶ್ಟು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಗ್ಯಾಸ್ ಹಚ್ಚಿ ಆಮೇಲೆ ಅಡುಗೆನ ಶುರು ಮಾಡ್ತಿದ್ದೆ ಯಾವ ಅಡುಗೆನ ಏನು ಗಮನ ಇಟ್ಟು ನೋಡಿ ನೀನು ಕರೆಕ್ಟಾಗಿ ಮಾಡ್ತಿದ್ದೆ ಸಿದೋಗಬಾರ್ದು ಆ ಥರ ಮಾಡ್ತಾಯಿದ್ದೆ ಹ್ಞೂ ಆ ಥರ ಮಾಡ್ತಿದ್ದೆ ಸೊ ಈವಾಗ ನಾನು ಆ ಅಡುಗೆಯಿಂದ ತುಂಬ ಪಾಠನ ಕಲ್ತಿದ್ದೀನಿ ಅನುಭವ್ದಿಂದ ನಾನು ತುಂಬ ಪಾಠ ಕಲ್ತಿದ್ದೀನಿ ನೆಕ್ಶ್ಟು ಯಾವುದೇ ಅಡುಗೆ ಕೊಟ್ರೂ ನಾನೇ ಸ್ವತಃ ಮಾಡ್ತೀನಿ ಮತ್ತು ಅದು ಕಷ್ಟ ಅಲ್ಲ ಇಷ್ಟಪಟ್ಟು ಮಾಡ್ತೀನಿ ಹಾಗೆ ಯಾವ ರೀತಿ ಅಂದರೆ ಸ್ವತಃ ಒಂದು ಹೊಸ ತಿಂಡಿ ತಿನಿಸುಗಳ್ನೂ ಕೂಡ ನಾನು ತಯಾರಿ ಮಾಡ್ತೀನಿ ಹಾಗಾಗಿ ಈ ಥರ ನಾನು ಕಲಿತೆ ಯಾವುದೇ ಮೊದಲು ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದಂದ್ರೆ ಬಿರಿಯಾನಿ ಈವಾಗ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ತುಂಬ ಪಾಠಗಳ್ನ ಕಲ್ತಿದ್ದೀನಿ